ಹೇಳಿ ಏನು ಬೇಕಾಗಿತ್ತು ಹಾಂ ನಮ್ಮ ಅಂಗಡಿಯಲ್ಲಿ ಸಿಗತ್ತೆ ಎಷ್ಟು ಬೇಕು ಅಂದರೆ ಎಷ್ಟು ಕೆಜಿ ಬೇಕು ಸಕ್ಕರೆ ಅರ್ಧ ಕೆಜಿ ಅಂದರೆ ಒಂದೈವತ್ತು ರೂಪಾಯಿ ಟ್ವೆಂಟಿ ಫೈವ್ ರೂಪೀಸ್ ಆಗತ್ತೆ ಗೋಧಿ ಬಂದು ಟ್ವೆಂಟಿ ರೂಪೀಸ್ ಅಂದರೆ ಒಂದು ಕೆಜಿ ಹಾಂ ಎಲ್ಲ ಸಿಗತ್ತೆ ಜೀರಿಗೆ ಎಲ್ಲ ಸಿಗತ್ತೆ ಏನು ಬೇಕಿತ್ತು ಜೀರಿಗೆನಾ ಎಷ್ಟು ಗ್ರಾಂ ಬೇಕು ಸಾಕಾ ಹಾಂ ಸರಿ ಓಕೆ ಮತ್ತೆ ಇನ್ನೇನಾದರೂ ಬೇಕಿತ್ತಾ ಹಾಂ ಎಷ್ಟು ಕೆಜಿ ಬೇಕು ರವೆ ರವೆ ಎಷ್ಟು ಕೆಜಿ ಬೇಕು

ಎಷ್ಟು ಕೆಜಿ ಕೇಳಿದ್ದು ನೀವು ಐದು ಕೆಜಿನಾ ಹಾಂ ಓಕೆ ಕೊಡ್ತೀವಿ ಮತ್ತೆ ನೆಕ್ಸ್ಟ್ ಇನ್ನೇನಾದರೂ ಬೇಕಿತ್ತಾ ಹಾಂ ಯಾವ ಸೋಪ್ ಬೇಕು ಬಟ್ಟೆ ಒಗೆಯೋದಾ ಅದರಲ್ಲಿ ನೇಮ್ಸ್ ಇರುತ್ತಲ್ಲ ನೇಮ್ಸ್ ಹೇಳಿ ಯಾವುದಾದ್ರೂ ಒಂದು ನಿಮಗೆ ಯಾವುದು ಬೇಕೋ ಅದರದು ರಿನ್ ಸೋಪಾ ಓಕೆ ಎಷ್ಟು ಬೇಕು ಒಂದೇ ಸಾಕಾ ಒಂದೆರಡ್ಮೂರು ಬೇಕಾ ಹಾಂ ಸರಿ ಮತ್ತೆ ಇನ್ನೇನಾದರೂ ಬೇಕಿತ್ತಾ ಸಾಕಾ ಇನ್ ಟೋಟಲ್ ಎಲ್ಲ ಸೇರಿ ಒನ್ ಹಂಡ್ರೆಡ್ ಆಗಿದೆ ಯಾವ ಚಾಕ್ಲೆಟ್ ಬೇಕು ಮೆಲೋಡಿ ಚಾಕ್ಲೆಟ್ ಕೊಡೋಣ ಎಷ್ಟು ಕೊಡೋಣ ಹತ್ತು ರೂಪಾಯಿಗೆ ಸಾಕಾ ಹ್ಞೂ ಮತ್ತೆ ಸಾಕಾ ಇನ್ನೇನಾದರೂ ಬೇಕಾದರೆ ನೋಡಿ ತೊಗೊಳ್ಳಿ ಪರವಾಗಿಲ್ಲ ಸ್ವಲ್ಪ ಅಂದರೆ ಎಷ್ಟು ಕೆಜಿ ಅಕ್ಕಿ ಒಂದು ನೂರು ಗ್ರಾಂ ಸಾಕಾ ಸರಿ ಮತ್ತೆ ಹಪ್ಪಳ ಒಂದು ಪೊಕೆಟಾ ಎರಡು ಪೊಕೆಟಾ ಹಾಂ ಓಕೆ